ಹಲೋ ಹಲೋ ಮ್ಯಾಮ್ ನಮಸ್ತೆ ಮ್ಯಾಮ್ ಡಾಕ್ಟರ್ ಯಶಸ್ವಿನಿ ಅವ್ರ ಮಾತಾಡ್ತಿರೋದು ಮ್ಯಾಮ್ ಮೊನ್ನೆ ನಿಮ್ಮ ಆಸ್ಪತ್ರೆಯಲ್ಲಿ ನಾನು ಪೇಶೆಂಟ್ ಆಗಿದ್ದೆ ಮ್ಯಾಮ್ ಮ್ಯಾಮ್ ಅವಾಗ ನಾನು ಶೀತ ಮತ್ತು ಕೆಮ್ಮು ಮತ್ತು ಹೊಟ್ಟೆ ನೋವು ಇತ್ತು ಮ್ಯಾಮ್ ಅವಾಗ ನಿಮ್ಮ ಅತ್ ಹಾಂ ಮ್ಯಾಮ್ ನಿಮ್ಮ ಹತ್ರ ತೋರಿಸಿದ್ದೆ ಅದೇ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಮ್ಯಾಮ್ ಇವಾಗ ಹಾಂ ಮ್ಯಾಮ್ ಅದೇ ನೆಕ್ಸ್ಟು ಆ ಮೆಡಿಷನ್ ಖಾಲಿ ಆಗ್ತಾ ಬಂದಿದೆ ಮ್ಯಾಮ್ ಇವಾಗ ಮೆಡಿಷನ್ನೇ ಒಳ್ಳೆಯ ಇತ್ತು ನಾವೇ ತೊಗೊಬೇಕಾ ಅಥವಾ ನಿಮ್ಮ ಹತ್ರ ಬರಬೇಕಾ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್

ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಇವಾಗ ಮ್ಯಾಮ್ ಹೊಟ್ಟೆ ಸ್ವಲ್ಪ ನೋವು ನೋವ್ತಾ ಇತ್ತು ಮ್ಯಾಮ್ ಹೆಂಗೆ ಏನು ಮಾಡೋದ್ ಅಂತ ಗೊತ್ತಾಗ್ತಿಲ್ಲ

ಹೌದಾ ಮ್ಯಾಮ್ ಮ್ಯಾಮ್ ಬೆಡ್ ರೆಸ್ಟ್ ಎಷ್ಟು ದಿನ ತೊಗೊಬೇಕು ಮ್ಯಾಮ್ ಇನ್ನೂ ಓಕೆ ಮ್ಯಾಮ್

ಓಕೆ ಮ್ ಹೌದಾ ಮ್ಯಾಮ್ ಇವಾಗ ಅಪಾಂಯ್ಟ್ಮೆಂಟಿಗೆ ಏನಾದರು ಡೇಟ್ ಸಿಗುತ್ತಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಮ್ಯಾಮ್ ಅಥವಾ ನೀವೇ ಏನಾದರು ಈ ಕಡೆ ಬರಕ್ಕೆ ಸಾಧ್ಯತೆ ಇದೆಯಾ ಮ್ಯಾಮ್ ಅಂದರೆ ಪೇಶಂಟ್ ತೀರ ಇದಾದರೆ ಹೌದಾ ಓಕೆ ಓಕೆ ಮ್ಯಾಮ್